ಹಲೋ ಹಲೋ ಕೇಳಿಸುತ್ತ ತರಕಾರಿ ಅಂಗ್ಡಿಯವ್ರಾ ಒಂದ್ ಸ್ವಲ್ಪ ನಾವು ಸ್ವಲ್ಪ ಕಸ್ಟಮರ್ ಸರ್ ಹಾಂ ಹೌದ್ ಹೌದು ತರಕಾರಿ ಕೊಂಡುಕೊಣೊಕೆ ಮಾಡಿದ್ವಿ ಹಾಂ ನಮಗೆ ಟೊಮೇಟೊ ಟೊಮೇಟೊ ಬದ್ನೇಕಾಯಿ ಬೇಕಾಗಿದೆ ಸರ್ ಕೆ ಜಿ ಎಷ್ಟು ಸರ್ ಟಮಟೆ ಹಣ್ಣು ಒಂದು ಕೆ ಜಿ ಸೆವೆಂಟಿ ರುಪೀಸ್ ಸರ್ ಹ್ಞೂ ನೋಡಿ ಕೊಡಿರಿ ಸರ್ ಸೆವೆಂಟಿ ರುಪೀಸಿಗೆ ಕೆ ಜಿ ಹಾಂ ಸರ್ ಬದನೆಕಾಯಿ ಎಷ್ಟು ಕೆ ಜಿ ಸರ್ ಎಷ್ಟು ಸರ್ ಕೆ ಜಿ ಹಾಂ ಕಾಲು ಕೆ ಜಿಗೆ ಕಾಲು ಕೆ ಜಿ ಎಷ್ಟು ಆಗ್ಬೌದು ಸರ್ ಹಾಂ ಓಕೆ ಒಂದು ಕಿಲೋ ಬ್ಯಾಡ ಸರ್ ಅರ್ಧ ಕಿಲೋ ಸಾಕು ಇದೆ ಸರ್ ಆದರೆ ಅಷ್ಟು ಇದಾಗಲ್ಲ ಖರ್ಚು ಆಗಲ್ಲ ಸರ್ ಹಾಂ ಸರ್ ಇನ್ನು ಇನ್ನು ಏನು ಇದ್ದಾವೆ ಸರ್ ಅಂಗಡಿಯಲ್ಲಿ

ಹಾಂ ಸರ್ ಹಾಂ ಸರ್ ಕ್ಯಾರಟ್ ಸಾಂಬಾರ್ ಐಟಮ್ಸ ಇದಾವೆ ಏನ್ರಿ ಸರ್

ಬೀನ್ಸ್ ಎಷ್ಟು ಸರ್ ಕೆ ಜಿ ಹಾಂ ಹಾಂ ಸೌತೆಕಾಯಿ ಇದಾವೇನುರಿ ಸರ್ ಹಾಂ ಸರ್ ಅದೊಂದು ಕಾಲು ಕೆ ಜಿ ಹೌದ್ ಸರ್ ಹಾಂ ಬೀನ್ಸ್ ಹಾಂ ಬೀನ್ಸ್ ಒಂದು ಕಾಲು ಕೆ ಜಿ ಕೊಡ್ರಿ ಸರ್ ಹಾಂ ಕ್ಯಾರಟ್ ಒಂದು ಅರ್ಧ ಕೆ ಜಿ ಸರ್ ಪಲ್ಯ ಐಟಮ್ ಏನೇನಿದೆ ಸರ್ ಪಲ್ಯ

ಸರಿ ಮೆಂತ್ಯೆ ಪಲ್ಯ ಮೆಂತ್ಯ ಪಲ್ಯ ಕೊಡಿರಿ ಸರ್ ಮೆಂತ್ಯ ಪಲ್ಯ ಇದು ಪನ್ಕನ ಪಲ್ಯ ಹಾಂ ಸರ್

ಇನ್ನೇನು ಬ್ಯಾಡರಿ ಸರ್ ಅಷ್ಟು ಕೊಡಿರಿ ಸರ್ ಸಾಕು